ಆ ನಮಸ್ತೆ ಮ್ಯಾಮ್

ಆ ಹೌದು ನಿಮಗೇನು ಬೇಕು ಆ ನಮ್ಮಲ್ಲಿ ಮಸಾಲೆ ದೋಸೆ ಇದೆ ಸೆಟ್ ದೋಸೆ ಇದೆ ಈರುಳ್ಳಿ ದೋಸೆ ಇದೆ ನೀರು ದೋಸೆ ಇದೆ ರವೆ ದೋಸೆ ಇದೆ ಇಡ್ಲಿ ವಡ ಉಪ್ಪಿಟ್ಟು ಪುಳಿಯೋಗರೆ ಕೇಸರೀಬಾತು ಪಲಾವು ಏನು ಕೊಡಲಿ ಮ್ಯಾಮ್ ನಿಮಗೆ ಹೌದು ಹೌದು ಹೌದು ನಮ್ಮ ಹೋಟೆಲಲ್ಲೇ ಫ಼ೇಮಸ್ ನಮ್ಮ ಹೋಟೆಲ್ಗೆ ಜಾಸ್ತಿ ಬರೋದು ಆ ಹೇಳಿ ಎಲ್ಲ ಜನ ಭಾಳ ಇಷ್ಟಪಡ್ಕೊಂಡು ತಿನ್ನೋದು ಅಂದರೆ ಮಸಾಲೆ ದೋಸೇನೆ ನಮ್ಮಲ್ಲಿ ಅಂದರೆ ಮಸಾಲೆ ದೋಸೇಲೆ ನಾವು ಒಂದು ನಾಲ್ಕು ಥರದ್ದು ಬೇರೆ ಬೇರೆ ಥರ ಮಾಡ್ತೀವಿ ನಾರ್ಮಲ್ ಮಸಾಲೆ ದೋಸೆ ಸ್ಪೆಷಲ್ ಮಸಾಲೆ ದೋಸೆ ಚೀಸ್ ಮಸಾಲೆ ದೋಸೆ ವೆಜ್ಟೇಬಲ್ ಮಸಾಲೆ ದೋಸೆ ಅಂತ ಬೇರೆ ಥರ ಮಾಡ್ತೀವಿ ಅಮೇಲೆ ಮೇಯ್ನಾಗಿ ಮಸಾಲೆ ನಾವು ನಮ್ಮ ಹೋಟೆಲಲ್ಲೇ ರೆಡಿ ಮಾಡ್ಕೊಳ್ತಿವಿ ಮನೆಯಿಂದನೇ ರೆಡಿ ಮಾಡ್ಕೊಬಂದು ಕೊಡೋದ್ರಿಂದ ಎಲ್ಲರು ಇಷ್ಟಪಡ್ಕೊಂಡು ತಿಂತಾರೆ

ಹಾ ಅದು ನಿಮಗೆ ಸಾದಾ ನಾರ್ಮಲ್ ಮಸಾಲೆ ದೋಸೆ ಬೇಕಂತಂದರೆ ಐವತ್ತು ರೂಪಾಯಿದು ಇದೆ ಅದರಲ್ಲಿ ಮತ್ತೆ ನೀವು ಸ್ಪೆಷಲ್ ಅಂತಂದರೆ ಎಪ್ಪತ್ತು ಬರತ್ತೆ ಚೀಸ್ ಹಾಕಿ ಮಾಡೋದಂದರೆ ಅದು ಎಂಬತ್ತು ರೂಪಾಯಿ ಆಗತ್ತೆ ವೆಜಿಟೇಬಲ್ ಎಪ್ಪತ್ತು ರೂಪಾಯಿ ಇದೆ ವೆಜಿಟೇಬಲ್ ಮಸಾಲೆ ದೋಸೆ ಅಷ್ಟಿದೆ ಹಾ ಯಾವುದು ಕೊಡ್ಲಿ ಮ್ಯಾಮ್ ನಿಮಗೆ ಇಲ್ಲಿದಲ್ಲಿ ಇಡ್ಲಿ ವಡ ಸಾಂಬಾರಿಂದು ಅದು ಒಂದಿದೆ ಅದ್ಬಿಟ್ರೆ ರವೆ ಇಡ್ಲಿ ಇದೆ

ಹೌದ್ ಹೌದು ಇಲ್ಲ ತುಂಬ ಜನ ಇಷ್ಟ ಪಟ್ಕೊಂಡು ತಿಂತಾರೆ ನಮ್ಮಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ಮತ್ತೆ ಬಂದಾಗ ಮತ್ತೆ ನೀವು ಅದನ್ನು ಕೇಳ್ಕೊಂಡು ತಿಂದು ಹೋಗ್ತಿರಾ

ಓಕೆ ಸರಿ ಆಯಿತು ಎಷ್ಟು ಎಷ್ಟು ಕೊಡ್ಲಿ ಮಸಾಲೆ ದೋಸೆ ಜೊತೆ ಪಲ್ಯ ಚಟ್ನಿ ನಿಮಗೆ ಬೇಕಂದರೆ ಸಾಂಬಾರು ಕೊಡ್ತೀವಿ ಅಂದರೆ ನಾರ್ಮಲ್ ಮಸಾಲೆ ದೋಸೆ ಬೇಕ ಸ್ಪೆಷಲ್ ಬೇಕ ಚೀಸ್ ಮಸಾಲೆ ದೋಸೆ ಬೇಕ ಓಕೆ ಸರಿ ಆಯಿತು ಮ್ಯಾಮ್ ಎಷ್ಟು ಪ್ಲೇಟ್ ಕೊಡಲಿ ಮ್ಯಾಮ್ ವೆಜಿಟೇಬಲ್ ವೆಜಿಟೇಬಲ್ಯಿಂದಾ ಸ್ಪೆಷಲ್ದಾ ಅದು ಸೆವೆಂಟಿ ರುಪಿಸಿಂದು ಇದೆ

ಅಲ್ಲ ಹಾ ಹ ಹೌದು ಹೌದು ಎರಡ ಹಾ ಸರಿ ಒಂದು ಐದು ನಿಮಿಷ ರೆಡಿ ಮಾಡೋಕ್ಕೆ ಓ ಓಕೆ ಥ್ಯಾಂಕ್ಯೂ ಅಂದರೆ ಅದು ನಮ್ಮ ಹೋಟೆಲಿನ ಸೀಕ್ರೆಟ್ ಮೇಡಮ್ ಅದು ನಾವು ಮನೆಲೆ ಮಸಾಲಾ ರೆಡಿ ಮಾಡ್ಕೊಳ್ತೀವಲ್ಲ ಹಾಗಾಗಿ ತುಪ್ಪದಿಂದನೇ ಮಾಡಿರ್ತೀವಿ ಯಾವುದೇ ಥರ ಎಣ್ಣೆ ಬಳಸಲ್ಲ ತುಪ್ಪನೇ ಹಾಕಿ ಬಳಸ್ತೀವಿ ಹಾ ನಮ್ಮ ಹೋಟೆಲಿನ ಸ್ಪೆಷಲ್ ಒಳ್ಳೆಯದು ಹಾ ಹೌದು ಹೌದು ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ ಬಂದಾಗ ಹೊಟ್ಟೆ ಕೆಡುಸ್ಕೊಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮನೇಲಿ ಮಾಡಿರೋ ಐಟೆಮ್ಸೇ ಬಳಸ್ತೀವಿ ಮಸಾಲನೆಲ್ಲ ಹಾ ಸುಮಾರು ನಾವೀಗ ಮಾಡ್ತಾಯಿದ್ದು ಒಂದು ಹತ್ತು ವರ್ಷ ಆಗ್ತಾ ಬಂತು ಹಾ ಆವಾಗಲಿಂದನೂ ನಮ್ಮಲ್ಲಿ ಮಸಾಲೆ ದೋಸೆಗೆ ಇಷ್ಟೇ ಪ್ರಾಮುಖ್ಯತೆ ಇದೆ ಹಾ ಬೇಡಿಕೆನೂ ಹಾಗೆ ಇದೆ ಯಾರು ಬಂದ್ರೂ ಇಲ್ಲಿ ಮಿಸ್ ಮಾಡಲ್ಲ ಅದೇ ನೀವು ಈ ಸರ್ತಿ ಒಂದ್ಸತಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮತ್ತೆ ನೀವೆ ಬಂದು ತಗೊಂಡು ಹೋಗ್ತಿರ ಇಲ್ಲಿಂದ ಹಾ ಓ ಓಕೆ ಓಕೆ ಒಂದು ಎರಡು ನಿಮಿಷ ರೆಡಿ ಮಾಡಿಸ್ತೀನಿ ಸರಿ ಥ್ಯಾಂಕ್ಸ್ ಹಾ